ಹಲೋ

ಆಂ ಹೇಳಿ ಏನು ಹಾಂ ಹೌದು ಹೌದು ಹಾಂ ಹೇಳಿ ಇದು ಮೆಡಿಸನ್ಸ್ ತೊಗೊಂಡಿಲ್ವಾ ಟ್ಯಾಬ್ಲೆಟ್ಸ್ ಮಾತ್ರೆಗಳು ಊಟ ಏನು ಊಟ ಏನೇನು ತೊಗೊಂತಿದೀರಾ ಮೆಡಿಶನ್ ಜೊತೆ ಓಕೆ ಹ್ಞೂ ಒಂದು ಸಲ ರಕ್ತ ಪರೀಕ್ಷೆನೇ ಮಾಡಿಸಿಡಿ ಹಾಂ ನಾನು ನಾನು ಸಿಕ್ ನಾನು ನಾಳೆ ಸಿಕ್ತೀನಿ ನಿಮಗೆ ಮೂವತ್ತ್ ಮೂರು ಗಂಟೆಗೆ ಬನ್ನಿ ದವಾಖಾನೆಗೆ ನಾನು ನಾಳೆ ಸಿಕ್ತೀನಿ ನಿಮಗೆ ಹಾಂ ನೀವು ನಾಳೆ ಬನ್ನಿ ನಾನು ನಿಮಗೆ ರಕ್ತ ಪರೀಕ್ಷೆನೇ ಮಾಡ್ಸಕ್ಕೆ ಬರ್ದು ಕೊಡ್ತೀನಿ ನೀವು ಅದು ರಿಪೋ ಚೀಟಿನ ತೊಗೊಂಡು ನಾಡಿದ್ದು ಬನ್ನಿ ಮತ್ತೆ ಇನ್ನೊಂದು ಸಲ ಟ್ಯಾಬ್ಲೆಟ್ ಚೇಂಜ್ ಮಾಡ್ತೀನಿ ಮೆಡಿಶನ್ ಓಕೆ ನಾಡಿದ್ದೇ ಬನ್ನಿ ನಾಡಿದ್ದೂನೂ ಇದ್ದೀವಿ ಇರ್ತೆ ಇರ್ತದೆ ಕ್ಲಿನಿಕ್ ಓಪನ್ ಹಾಂ ಕಳಿಸಿ ಬರ್ದು ಕೊಡ್ತೀನಿ ನಿಮಗೆ ಇದು ಇವಾಗ ವಾತಾವರಣ ಸ್ವಲ್ಪ ಚೇಂಜ್ ಆಗಿದೆಯಲ್ಲ ಅದಕ್ಕೆ ನೀವು ಸ್ವಲ್ಪ ಕೋಲ್ಡಿಗೆ ಅವೈಡ್ ಮಾಡಬೇಕು ಬಿಸಿನೀರನ್ನು ಬಿಸಿನೀರನ್ನೇ ತೊಗೊಳಿ ಜಾಸ್ತಿ ಬಿಸಿನೀರು ತೊಗೊಳಿ ಸ್ವಲ್ಪ ಊಟದಲ್ಲಿ ನೀಟಾಗಿ ತರಕಾರಿಗಳನ್ನು ತಿನ್ನಿ ಹ್ಞೂ ಡೈಲಿ ದಿನ ಒಂದು ದಿನ ರಾತ್ರಿ ಒಂದು ಎಗ್ ಒಂದು ಮೊಟ್ಟೆ ತಿನ್ನಿ ಬೇಯಿಸಿಕೊಂಡು ಬೇಡ ಬೇಡ ಬೇಡ ಬೇಡ ಬೇಡ ಬೇಡ ಇದೆ ಸಾಕು ಮತ್ತು ಅದು ಔಷಧಿಗಳನ್ನು ಮೂರು ಹೊತ್ತು ತೊಗೊಳಿ ಸ್ವಲ್ಪ ರೆಸ್ಟ್ ಮಾಡಿ ಕೆಮ್ ಕೆಮ್ಮಿಗೆ ಕೆಮ್ಮಿಗೆ ನೀವು ಮನೆಯಲ್ಲೇ ಮನೆಯದ್ದೇ ಔಷಧಿ ತಯಾರು ಮಾಡ್ಕೊಬೋದು ನೀವು ಓಕೆ ಓಕೆ ಥ್ಯಾಂಕ್ಯೂ ಸರ್ ಥ್ಯಾಂಕ್ಯೂ ಧನ್ಯವಾದಗಳು